ಸರ್ ನಮಸ್ಕಾರ ನನ್ನ ಹೆಸ್ರು ಕುಮಾರ್ ಅಂತ ಮಹೇಶ್ ಅವರಾ ಹಾಂ ಸರ್ ಇದು ಮೊಬೈಲ್ ಬಗ್ಗೆ ಮೊಬೈಲ್ಗಳು ಬೇಕಿತ್ತು ಪರ್ಚೇಸ್ ಮಾಡಬೇಕಿತ್ತು ಅದಕ್ಕೋಸ್ಕರ ನಮ್ಮ ಫ್ರೆಂಡು ನಂಬರ್ ಕೊಟ್ಟಿದ್ದರು ನಿಮ್ಮದು ಅದಕ್ಕೋಸ್ಕರ ಹ್ಞೂ ಸರ್ ಒಂದು ತರ್ಟಿ ತರ್ಟಿ ಫೈವ್ ತೌಸಂಡ್ ಒಳಗಡೆ

ಹ್ಞೂ ಹಾಂ ಹ್ಞೂ

ಓಕೆ ಸರ್

ಓಕೆ ಹ್ಞೂ ಏನು ಆಫರಿದೆ ಸ ಏನು ಆಫರಿದೆ

ಓಕೆ ಸರ್ ಲೋನ್ ಗೀನ್ ವ್ಯವಸ್ಥೆ ಇದೆಯಾ ಲೋನ್ ವ್ಯವಸ್ಥೆ ಇದೆಯಾ ಹಾಂ

ಹ್ಞೂ ಹ್ಞೂ ಹೌದಾ ಸರಿ ಸರ್

ಹಾಂ ಹಾಂ ಓಕೆ ಸರ್ ಓಕೆ ಹಾಂ ಓಕೆ ಓಕೆ ಸರ್ ಓಕೆ ನಾಳೆ ಬಂದರೆ ಸಿಕ್ತೀರಾ ಓಪನ್ ಇರುತ್ತಾ ಅಂಗಡಿ ಹಾಂ ಹಾಂ ಯಾ ಎಷ್ಟೊತ್ವರೆಗೂ ಓಪನ್ ಇರುತ್ತೆ ಸ ಹಾಂ ಸರ್ ಓಕೆ ಸರ್ ನಾಳೆ ಒಂದು ಸಂಜೆ ಒಂದು ಐದು ಗಂಟೆಗೆ ಬಂದರೆ ಸಿಕ್ತೀರಾ ಅಲ್ಲವಾ ಇಲ್ಲಾದ್ರೆ ಡೈರೆಕ್ಟ್ ಅಂಗಡಿಗೆ ಬರ್ತೀವಿ ಬಿಡಿ ಸರ್

ಹಾಂ ಓಕೆ ಸರ್ ಬರ್ತೀನಿ ಸರ್ ಹಾಗಾದರೆ ನಾಳೆ ನಾಳೆ ಬರ್ತೀನಿ ಸರ್ ಹಾಗಾದರೆ ಒ ಓಕೆ